ಹಾಂ ಇದು ಬಂಗಲ್ಪುರು ಹಾಂ ಓಕೆ ಹಾಂ ಸರಿ ಮ್ಯಾಮ್ ನಿಮ್ಮ ಮದುವೆ ಯಾವ ಯಾವ ದಿವಸ ಇರೋದು ಹೌದಾ ಮ್ಯಾಮ್ ಹಾಂ

ಹೌದ ಮ್ಯಾಮ್ ಈ ರಿಪ್ ಈ ರಿಸಪ್ಷನ್ನು ರಾತ್ರಿ ಇರೋದಾ ಅಥ್ವಾ ಬೆಳಗ್ಗೆ ಇರೋದಾ ಮ್ಯಾಮ್

ಹಾಂ ಹಾಗಾದರೆ ನಿಮಗೆ ನೈಟ್ ರಾತ್ರಿ ಇಂದ ಮಾರನೇ ದಿವ್ಸದ ಮಧ್ಯಾಹ್ನ ತನಕ ಶೂಟ್ ಬೇಕಾ ಹಾಂ ಮದುವೇಲಿ ಹೇಗೆ ಇರಬೇಕು ಫೋಟೋಸು ತುಂಬ ಅಂದರೆ ಬರಿ ಮದುವೆ ಮನೆದು ಸಾಕಾ ಅಥ್ವಾ ಹೊರಗಡೆದು ಬೇಕಾ ಅಥ್ವಾ ಬರಿ ಹುಡುಗ ಹುಡುಗಿದು ಸಾಕಾ ರಿಲೆಟಿವ್ಸ್ದು ಜಾಸ್ತಿ ಇರಬೇಕಾ ಹೇಗೆ ಬೇಕು

ಹಾಂ ಸರಿ ಮ್ಯಾಮ್ ನಾವು ಚೆನಾಗ್ ಫೋಟೋ ಎಲ್ಲ ತೆಗೆದು ವಿಡಿಯೋ ಮಾಡಿ ಒಳ್ಳೆಯ ಸಾಂಗ್ ಹಾಕಿ ಎಡಿಟ್ ಮಾಡಿ ಕೂಡ ಕೊಡ್ತೀವಿ ನಿಮ್ಮ ಬಜೆಟ್ ಎಷ್ಟು ಇದೆ ಮ್ಯಾಮ್ ಮದುವೆಗೆ

ಹಾಂ ನಮ್ಮದು ಬರಿ ಮದುವೆಗೆ ಆಗಿದ್ದರೆ ಐದು ಸಾವಿರ ಆಗ್ತಿತ್ತು ನೀವು ರಿಸಪ್ಷನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೇಳಿರೋದರಿಂದ ಒಂದು ಎಂಟರಿಂದ ಒಂಬತ್ತು ಸಾವಿರ ಬರತ್ತೆ ಮ್ಯಾಮ್ ಓಕೆ ಕಡಿಮೆ ಅಂದರೆ ಒಂದು ಏಳು ಸಾವಿರ ಮಾಡ್ಕೊಬೋದು ಮ್ಯಾಮ್ ಅದಕ್ಕಿಂತ ಕಮ್ಮಿ ಆಗದಿಲ್ಲ ಅಷ್ಟೇ ನಾವು ಕಮ್ಮಿ ಅಂದರೆ ತಗೊಳದು ಪರ್ವಾಗಿಲ್ಲವಾ ಅಷ್ಟು

ಹಾಂ ಹಾಂ ಹಾಂ ಅದನ್ನು ಮಾಡ್ತೀವಿ ಮ್ಯಾಮ್ ಅದಕ್ಕೆ ವೆದರ್ನೆಲ್ಲ ನಾವು ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ ನಾವು ಅದನ್ನೆಲ್ಲಾ ಕರೆಕ್ಟಾಗಿ ನೋಡ್ಕೊಂಡು ನಿಮಗೆ ಒಂದು ತಾರೀಖ್ನ ಹೇಳ್ತೀವಿ ಅವತ್ತಿಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಆಗತ್ತ ಮ್ಯಾಮ್ ಅ ಅದಕ್ಕೆ ಒಂದು ಎರಡು ಸಾವಿರ ಜಾಸ್ತಿ ಆಗತ್ತೆ ಪರ್ವಾಗಿಲ್ಲವಾ ಹಾಂ ಹಾಂ ಹಾಂ ಹಾಂ ಓಕೆ ಮ್ಯಾಮ್ ಎರ್ಡು ಎರ್ಡು ಆಡಿಯೋನು ಮೂರು ಆಡಿಯೋ ಮಾಡಿ ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ ಬಟ್ ನೀವು ಬರಕ್ಕೆ ರೆಡಿ ಇದೀರ ರೆಡಿ ಇದ್ದರೆ ಸಾಕು ಹ್ಞೂ ಸರಿ ಮ್ಯಾಮ್ ಇನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ನಮ್ಮ ಕಾಂಟಾಕ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದ